ಹಲೋ ಹಲೋ ಹೇಳಿ ನಮಸ್ತೆ

ಇಲ್ಲಿ ಇಲ್ಲಿ ತುಮಕೂರ್ ಸುತ್ತ ಮುತ್ತಲೂ ಮೀನು ಸಿಗದು ಕಡ್ಮೆ ಯಾಕೆಂದ್ರೆ ಅಷ್ಟೊಂದು ಮೀನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲಿ ಕೊಡಲ್ಲ ಬಟ್ ಅದ್ರೂ ಇಲ್ಲಿ ಖಾನಾವಳಿ ಅಂತ ಇದೆ ಒಂದು ಮೀನಿನ ಖಾನಾವಳಿ ಅನ್ನೋದಿರುತ್ತೆ ಇಲ್ಲಿ ನಮಗೆ ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ ದೊಡ್ಡ ಮೀನುಗಳು ಸಿಗುತ್ತೆ ಬಂಗುಡೆ ಸಿಗುತ್ತೆ ಕ್ಯಾಟ್ಲಾ ಸಿಗುತ್ತೆ ಈ ಥರ್ದವೆಲ್ಲ ಸಿಕ್ತಿರುತ್ತೆ ನಿಮಗ್ ಯಾವ ಥರದ್ದು ಬೇಕು ಹಾಂ ಆ ಮೀನಲ್ಲಿ ಫ್ರೈ ಸಿಗುತ್ತೆ ಮತ್ತು ಗ್ರೇವಿ ಸಿಗುತ್ತೆ ತಿರಗಾ ಮೀನು ಹುಳಿ ಸಿಗುತ್ತೆ ಇದ್ದದ್ದು ಆ ಮೀನು ಹುಳಿ ಜೊತೆಯಲ್ಲಿ ಮೀನು ಸೂಪ್ ಕೊಡ್ತಾರೆ ಅದಕ್ಕೆ ಜಶ್ಟ್ ನೀವು ಮನೇಲಿ ಹೇಗೂ ತಯಾರಸ್ಕೊಂತೀರ ಅದೇ ಥರ ಇರುತ್ತೆ ಹಾಂ ರುಚಿ ನೀವು ಮಂಗ್ಳೂರು ಕ ಹಾಂ ಮಂಗ್ಳೂರು ಕಡೇಯವ್ರು ಆಗಿರೋದ್ರಿಂದ ನಿಮಗೆ ಈ ತುಮ್ಕೂರು ಸೈಡಲ್ಲಿ ಇರೋದರಲ್ಲಿ ಅಜ್ಜೆಸ್ಟ್ ಆಗೋದು ಕಡಿಮೆ ಆದ್ರೂ ಪರವಾಗಿಲ್ಲ ತಿನ್ಬೌದು ತಿನ್ಬೌದು ಚೆನ್ನಾಗಿರುತ್ತೆ ಒಂದುಸಲ ನೀವು ಬಂದು ನೋಡಿ ಯಾವ ಥರ ಇರುತ್ತೆ ಏನು ಅಂತ ವಿಚಾರಿಸಿ

ಅಂದರೆ ಇದ್ದಾವೆ ತುಂಬ ಅದು ಇನ್ನು ಅಂದರೆ ರೋಡ್ ಸೈಡಲ್ಲಿ ರಸ್ತೆ ಮಧ್ಯಯೆಲ್ಲ ಇಟ್ಟುಕೊಂಡಿರ್ತಾರಲ್ಲಾ ಅದರಲ್ಲಿ ಫ್ರೈ ಆ ಥರದ್ದೆಲ್ಲ ಸಿಕ್ತಾ ಇರುತ್ತೆ ಹಾಂ ಆ ಥರದಕ್ಕೆ ಆದರೆ ರೆಸ್ಟೋರೆಂಟ್ ರೆಸ್ಟೋರೆಂಟಿಗೆ ಹೋಗ್ಬೇಕಾಗುತ್ ನೀವು ಹಾಂ ನೀವು ಕುಟುಂಬದ ಸಮೇತ ಬಂದಿದ್ದರೆ ರೆಸ್ಟೋರೆಂಟ್ಗೆ ಹೋಗ್ಬೇಕಾಗುತ್ತೆ ಅದೇ ನೀವು ಒಬ್ಬರೋ ಇಬ್ಬರೋ ಬಂದಿದ್ದರೆ ರಸ್ತೆ ಮಧ್ಯದಲ್ ಸಿಗುತ್ತಲ್ಲ ಅಲ್ಲಿ ಇನ್ನು ಚೆನ್ನಾಗಿರುತ್ತೆ ಅದ್ರಲ್ಲಿ ಫ್ರೈ ಕೊಡ್ತಾರೆ ಕಬಾಬ್ ರೀತಿ ಆ ಥರದ್ದೆಲ್ಲ ಸಿಗುತ್ತೆ ಮೀನಲ್ಲಿ ಹಾಂ ಖಾನಾವಳಿ ಹಾಂ ಇದೆ ಇಲ್ಲೆ ಮಂಗ್ಳೂರಿಂದೇ ಇಟ್ಟಿರೋದು ಇದೆ ಇಲ್ಲಿ ನಿಮಗೆ ಅದು ಕರೆಕ್ಟಾಗೇ ಇರುತ್ತೆ ನಿಮ್ಗೆ ನಿಮಗ್ ಅದೇ ಥರ ಟೇಸ್ಟ್ ಸಿಗುತ್ತೆ ನಿಮ್ಮೂರಲ್ಲಿ ಯಾವ ಥರ ಟೇಸ್ಟ್ ಸಿಗುತ್ತೋ ಅದೇ ಥರ ಇಲ್ಲೂ ರುಚಿ ಸಿಗುತ್ತೆ ನಿಮ್ಗೆ ಅದು

ಹಾಂ ಸರಿ